ನಾನು ರೀಸೆಂಟಾಗಿ ಮಮ ಅರ್ತ್ ಅವರ ಮೋಯ್ಶ್ಚರ್ ಮೇಟ್ ಲಾಂಗ್ ಸ್ಟೇ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ಟ್ವೆಲ್ ಹವರ್ಸ್ವರೆಗೂ ಲಾಂಗ್ ಸ್ಟೇ ಆಗಿರುತ್ತೆ ಇದು ತುಂಬ ಪ್ರಾಡಕ್ಟ್ ತುಂಬ ಚೆನ್ನಾಗಿರುತ್ತೆ ಎಯ್ಟ್ ಅವರ್ಸ್ ಇದು ಇಂಟೆನ್ಸ್ ಐಡ್ರೇಷನಲ್ಲಿ ಇರುತ್ತೆ ಮತ್ತು ಇದು ತುಂಬ ಸೇಫ್ ಆಗಿರುತ್ತೆ ಇದು ಸೇಫ್ ಸರ್ಟಿಫೈಡ್ ಅಂತ ಒಂದು ಹೆಸ್ರನ್ನು ಮಾಡಿದೆ ಇದರಲ್ಲಿ ನೋ ಕೆಮಿಕಲ್ಸ್ ಏನೂ ಕೆಮಿಕಲ್ಸ್ ಇರೋದಿಲ್ಲ ಮತ್ತು ಇದನ್ನು ನಾವು ಎಲ್ಲಾದ್ರೂ ಕ್ಯಾರಿ ಮಾಡ್ಬೌದು ಇದು ಲೈಟ್ ವೆಯ್ಟ್ ಆಗಿರುತ್ತೆ